ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಐದು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಎಂಟು ಲಕ್ಷದ ಐವತ್ತ ನಾಲ್ಕು ಸಾವಿರದ ಮುನ್ನೂರ ಆರು ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ ಏಳು ಹತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು